ಹಾಂ ಹೇಳಿ ಹಾಂ ಹೌದು ಹೌದಾ ಹಾಂ ಹೌದಾ ಎಷ್ಟು ಬೇಕಾಗಿದೆ

ಹಾಂ ಹತ್ತು ತೊಲೆ ಅಂತಂದರೆ ಹಾಂ ಒಂದು ಐದರಿಂದ ಆರು ಲಕ್ಷ ತನಕ ಕೊಡ್ಬೋದು ನೋಡಿ ಹಾಂ ಬಡ್ಡಿಯಿಲ್ಲದೆ ಕೊಡ್ಬೋದು ನಾನು ಹಾಂ ಎಂಟು ಲಕ್ಷ ಎಲ್ಲ ಆಗಂಗಿಲ್ಲ ಆ್ಯಂಡ ನೀವು ಬಡ್ಡಿಗೆ ಅಂದರೆ ಫೋರ್ ಪರ್ಸೆಂಟ್ ಬಡ್ಡಿಗೆ ಕೊಡ್ತೀವಿ ಇವಾಗೆ ನೋಡಿ ಗೋಲ್ಡ್ ವಾಲ್ಯೂವೇ ಇರೋದು ಸಿಕ್ಸ್ ಬೇರೆ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಏನು ಇಲ್ಲವಾ ಹಾಂ ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಸೊ ನಮ್ಮ ಹತ್ತಿರ ಇರೋದು ನಮ್ಮದು ಅಷ್ಟೆ ಇರೋದು ನೀವು ಹತ್ತು ತೊಲೆ ಅಂತ ಹೇಳ್ತಿದ್ದೀರ ಇನ್ನು ಏನಾದರು ಸ್ವಲ್ಪ ಜಾಸ್ತಿ ಇದ್ರೆ ಏನಾದರು ಮ್ಯಾನೇಜ್ ಮಾಡ್ಬೋದಿತ್ತು ಹಾಂ ಇದು ಫೈವಿಂದ ಫೈವ್ನೇ ಎಕ್ಸ್ಯಾಕ್ಟ್ ಕೊಡ್ತಾರವರು ಫೈವಿಂದ ಸಿಕ್ಸ್ ತನಕ ಆದರೂ ನಾ ಮ್ಯಾನೇಜ್ ಮಾಡ್ತೀನಿ ಸೊ ನೀವು ಎಂಟು ಹೇಳ್ತಿದ್ದೀರ ಎಷ್ಟು ಕೇಳಿದ್ದಾರೆ ಅಲ್ಲಿ ಅಮೌಂಟ್ ಎಷ್ಟು ಬೇಕಾಗಿದೆ ಎಂಟು ಲಕ್ಷ ಅದು ಕೊಡೋಕ್ಕೂ ಇದು ಆಗಂಗಿಲ್ಲ ಅನ್ಸುತ್ತೆ ಅಂದ್ರು ಕೂಡ ನಾ ಮಾತಾಡಬೇಕಾಗುತ್ತೆ ಆ್ಯಂಡ ಯಾರಾದ್ರು ವಿಟ್ನೆಸ್ ಇದ್ದಾರ ನಿಮ್ಮ ಕಡೆಯಿಂದ ಹೌದಾ ಸೊ ಅವ್ರದ್ದು ಅವ್ರದ್ದು ಸಿಗ್ ಸೈನ್ ಎಲ್ಲಾ ಬೇಕಾಗುತ್ತೆ ಆ್ಯಂಡ್ ನೀವ್ ಬರ್ಬೇಕಾದ್ರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಅದು ಗೋಲ್ಡ್ ಇದೆಲ್ಲಾ ಹಾಂ ತೊಗೊಂಡು ಬನ್ನಿ ಆ್ಯಂಡ್ ಅವ್ರು ವಿಟ್ನೆಸ್ದು ಸೈನ್ ಕೂಡ ಬೇಕಾಗುತ್ತೆ ಆ್ಯಂಡ್ ಬಟ್ ನಮ್ಮ ಶೂರಿಟಿ ಕೊಡಂಗಿಲ್ಲ ಸಿಕ್ಸ್ ತನಕ ಏನೋ ಮ್ಯಾನೇಜ್ ಮಾಡ್ತೀನಿ ಎಂಟು ಲಕ್ಷ ಮೇಡಮ್ ಗೋಲ್ಡ್ ಲೋನ್ ಅದು ಅದ್ರ ಮೇಲೆ ಹ್ಞೂಅದು ಆಗದು ತುಂಬ ಕಷ್ಟ ಆಗುತ್ತೆ ಬಟ್ ನಾನು ನಮ್ಮದು ಬೋರ್ಡ್ ಮೆಂಬರ್ಸ್ ಇರ್ತಾರಲ್ಲ ಸೊ ಅವ್ರ ಜೊತೆ ನಾನು ಮಾತಾಡಬೇಕಾಗುತ್ತೆ ಯಾಕಂದರೆ ನಾವು ನಾಲ್ಕೈದು ಜನ ಇರೋದು ನಾನು ಒಬ್ರದ್ದೇ ಡಿಸಿಷನಿಂದ ಆಗಂಗಿಲ್ಲ ಅದು ನೀವು ಎಲ್ಲ ಡಾಕ್ಯುಮೆಂಟ್ಸು ಅದೆಲ್ಲಾ ತೊಗೊಂಡು ಬನ್ನಿ ವಿಟ್ನೆಸಿಗು ಕರ್ಕೊಂಡು ಬನ್ನಿ ಅಷ್ಟೊತ್ತಲ್ಲಿ ನಾನು ಇಲ್ಲೆಲ್ಲ ಹೇಳಿರ್ತೀನಿ ಹಾಂ ಇನ್ನೊಂದು ಇಬ್ಬರು ಮೂವರಿರ್ತ ಇದ್ದಾರೆ ಸೊ ಅವರಿಗೂ ಹೇಳಿರ್ತೀನಿ ಎಲ್ಲ ಡಿಸ್ಕಷನ್ ಮಾಡೋಣ ಅಂತ ಯಾವಾಗ ಬರ್ತೀರ ಮತ್ತೆ ಓಕೆ ಹಾಂ ಓಕೆ ನೀವು ಬರಬೇಕಾದ್ರೆ ಒಂದು ಕಾಲ್ ಮಾಡಿ ಬನ್ನಿ ನೋಡೋಣ ಏನಾಗುತ್ತೆ ಇಲ್ಲಿ ಬಂದು ಡಿಸ್ಕಷನ್ ಮಾಡೋಕ್ಕಾಗುತ್ತೆ ಆಯಿತಾ ಓಕೆ